ಹಲೋ ಹಾಂ ಬರ್ರಿ ನಮ್ಮ ಅಂಗ್ಡಿಗೆ ಬಂದೀರಾ ಬರ್ರಿ ಗುಡ್ ಮಾರ್ನಿಂಗ್ ಹಾಂ ಏನು ಬೇಕಾಗಿತ್ತು ಶರ್ಟ್ ಪೀಸ್ ಬೇಕಾಗಿತ್ತಾ ಯಾರಿಗೆ ನಿಮ್ಗೆ ಬೇಕೋ ಅಥ್ವಾ ಬೇರೆದೊರಿಗೆ ಯಾರಿಗಾದ್ರು ಬೇಕಾಗಿತ್ತೋ ಯಾವ ಕ್ವಾಲಿಟಿ ಒಳಗಡೆ ಬೇಕು ಎಂಥದ್ ಬೇಕು ರೇಟ್ ಎಷ್ಟು ಬೇಕು ಹೌದಾ ಸರಿ ಹಂಗಾದ್ರೆ ಇಲ್ಲ ನಾನು ನಿಮ್ಗೆ ಬಟ್ಟೆ

ಓಕೆ ಒಂದು ನಿಮಿಷ ಒಂದು ನಿಮಿಷ ನಿಮ್ಗೆ ಯಾವ ಬಣ್ಣದ್ದು ಬೇಕು ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ನಿಮ್ಗೆ ಪ್ಲೇನ್ ಬೇಕೋ ಏನು ಡಿಸೈನ್ ಇದ್ದದ್ದು ಬೇಕೋ ಅಂದ್ರೆ ಡಿಸೈನ್ ಅಂತಂದ್ರೆ ಹೂವಿಂದು ಇರಲೋ ಚಕ್ಸ್ ಇರಲೋ ಚಕ್ಸ್ ಇರಲಾ ಒಂದು ನಿಮಿಷ ತಗಿತೀನಿ ಸರಿ ಇದು ನೋಡ್ರಿ ಈ ಈ ಬಟ್ಟೆ ನಿಮ್ಗೆ ಹೆಂಗೆ ಅನಿಸ್ತದ ನೋಡ್ರಿ ಇದನ್ನು ನೋಡ್ರಿ ಇದು ರೀಸೆಂಟಾಗಿ ಬಂದದ್ದು ಅದು ಬೇಕಾ ಸರಿ ನೋಡ್ರಿ ಅದು ನಿಮ್ಗೆ ಯೋಗ್ಯ ಅನಿಸ್ತಿತ್ತು ತಗೋಳ್ರೀ ಬೇಕಾದ್ರೆ ಇನ್ನು ಒಂದು ಎರಡು ಬೇಕಾದ್ರೆ ನಾನು ತೋರಿಸ್ತೀನಿ ಅದಕ್ಕು ಹಾಂ ಅಲ್ಲ ಅಲ್ಲ ಅದು ಹೊಲಿಸ್ಕೋಬೋದು ಹೊಸ್ದಾಗಿ ಬಂದದ ಭಾಳ ಚಲೋ ಅದಾ ಇಟ್ಸ್ ವೆರಿ ಗುಡ್ ನಿನ್ನೇ ಭಾಳ ಜನ ಅದನ್ನು ಪರ್ಚೆಸ್ ಮಾಡ್ಕೊಂಡು ಹೋಗ್ಯಾರ ಮತ್ತು ಅಗ್ದಿ ಟ್ರೆಂಡ್ ಅದು ಈಗ ಅದು ಇದ್ಬೇಕು ಅಂದ್ರೆ ಇದನ್ನು ಕೊಡೋವು ರೇ ರೇಟ್ ರೇಟಾ ರೇಟೂ ಸುಮಾರು ಮುನ್ನೂರು ಮುನ್ನೂರು ಮೂವತ್ತು ರುಯಾಯಿಗ್ ಒಂದು ಮೀಟ್ರು ನೋಡ್ರಿ ಅದು ಇಲ್ಲ ಇದು ಸಿಂಗಲ್ ಪನ್ನನ ನೀವೂ ಹಾಫ್ ಶರ್ಟ್ ಬೇಕಂದ್ರೆ ಒಂದು ಅರ್ವತ್ತು ತಗೋಬೋಕು ಫುಲ್ ಬೇಕು ಅಂದ್ರೆ ನಿಮ್ಮ ಹೈಟಿಗೇ ಎರಡು ಹತ್ತು ಸಾಕಾಗ್ತದೆ ಅಂತ ಅನಿಸ್ತದ್ ನನಗೆ ಹಾಂ ಎರಡು ಹತ್ತು ಸಾಕಾಗ್ತದೆ ಮುನ್ನೂರ ಮೂವತ್ತು ರುಪಾಯಿ ನೀವು ಟು ಟ್ವೆಂಟಿ ನೀವು ಲೆಂತ್ ಜಾಸ್ತಿ ತಗೋತಾರೆ ಟು ಟ್ವೆಂಟಿ ಬೇಕು ಇಲ್ಲ ಟು ಟೆನ್ದಾಗ ಆಗ್ತದೆ ಯಾಕಂದ್ರೆ ಬಟ್ಟೆ ಶ್ರಿಂಕ್ ಆಗೋದಿಲ್ಲ ಆ ಕಾರಣಕ್ಕಾಗಿ ಸಾಕಾಗ್ತದೆ ಅಂತ ಅನಿಸ್ತದ್ ನನಗೆ ಹಾಂ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇದು ಇರ್ಲಾ ತೆಗ್ದ್ ಇಡಲಾ ಇದನ್ನ ಸೈಡ್ಗೆ ಸರಿ ಹಂಗಾದ್ರೆ ವ್ಹೈಟ್ ಬೇಕಲ್ಲ ಸರಿ ನಾನು ತಗಸ್ತೀನ್ ನಿಮ್ಗೆ ವ್ಹೈಟ್ ತೋರಿಸ್ತೀನಿ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು